ನಮ್ಮ ಪ್ರದೇಶದಲ್ಲಿ ಹಲವು ಬಗೆಯದ್ದು ಖಯಿಲೆಗಳು ಉಂಟು ಅದರಲ್ಲಿ ಸಾಂಕ್ರಾಮಿಕ ಖಾಯಿಲೆ ಅಂದರೆ ಹೆಚ್ಚಾಗಿ ಬರುವುದು ಜ್ವರ ಒಬ್ಬರಿಗೆ ಜ್ ಮನೆಯಲ್ಲಿ ಜ್ವರ ಬರೋದ್ ಬಂದರೆ ಅದು ಮನೆ ಎಲ್ಲರಿಗೂ ಬರುತ್ತದೆ ಜ್ವರ ಹೆಚ್ಚಾಗಿ ಅದು ಬರುವುದು ಅಂದರೆ ಸ್ಕೂಲಿಂದ ಬರುವುದು ಹೆಚ್ಚಾಗಿ ಸಣ್ಣ ಮಕ್ಕಳಿಂದ ಬರುವುದು ಬಂದು ಬಂದು ಮತ್ತೆ ಎಲ್ಲ ಮಕ್ಕಳಿಗೂ ಮನೆಯಲ್ಲಿದ್ದವರಿಗೂ ಎಲ್ಲರಿಗೂ ಹರಡಿಸ್ತದೆ ಹಾಗೆಯೇ ಶುಗರ್ ಖಾಯಿಲೆ ಮೊದ್ಲಂತೂ ನಾವು ಕೇಳಲೇ ಇಲ್ಲ ಶುಗರ್ ಖಾಯಿಲೆ ನಮಗೆ ಕೆ ನಾವು ಸಣ್ಣದಿರುವಾಗ ಕೇಳಿದ್ದೇ ಗೊತ್ತಿಲ್ಲ ನಮಗೆ ಶುಗರ್ ಖಾಯಿಲೆ ಒಂದು ಉಂಟಂತ ಹಾಗೆಯೇ ದೊಡ್ಡ ಇತ್ತೀಚೆಗೆ ಒಂದು ಮೂವತ್ತು ವರ್ಷದಿಂದ ನಾವು ಕೇಳ್ತಾ ಇದ್ದೇವೆ ಶುಗರ್ ಖಾಯ್ಲೆ ಒಂದು ಮೂವತ್ತು ವರ್ಷ ದಾಟಿದ ಮಕ್ಕಳಿಗೂ ಕೂಡ ಇದೆ ಈಗ ಒಂದು ಹತ್ತು ಹತ್ತು ವರ್ಷದಿಂದ ಮೊದ್ಲು ಒಂದು ಮೂವತ್ತು ಇಪ್ ಮೂವತ್ತು ವರ್ಷ ದಾಟಿದ ಮಕ್ಕಳಿಗೂ ಉಂಟು ಹುಟ್ಟಿದ ಮಕ್ಕಳಿಗೂ ಸಹ ಬರ್ತಾ ಇದೆ ಶುಗರ್ ಅದು ಯಾವುದ್ರಿಂದ ಬರುವುದಂದ್ರೆ ಹೆಚ್ಚಾಗಿ ನಮ್ಮದು ಈಗಿನದ್ದು ಶ್ ಫುಡ್ಡಿನ ಫುಡ್ಡಿನ ಇದರಲ್ಲಿ ಶೈಲಿಯಲ್ಲಿ ಫುಡ್ಡೂ ತೊಗೊಳ್ಳುವ ರೀತಿಯಲ್ಲಿ ಫುಡ್ಡನ್ನು ಕೆಮಿಕಲ್ ಹಾಕಿ ಮಾಡುವ ರೀತಿಯಲ್ಲಿ ಅದರಿಂದ ಬರುವುದು ನಮಗೆ ಹೆಚ್ಚಾಗಿ ಮತ್ತು ಈಗ ತುಂಬ ಕಡೆ ಇಂಡಸ್ಟ್ರಿಯಲ್ ಏರಿಯ ಆಗಿದೆ ಅದ್ರಲ್ಲಿ ಇಂಡಸ್ಟ್ರಿಯಲ್ ಏರಿಯದಿಂದ ಬರುವ ಕಲ್ಮಶಗಳು ಅನಿಲಗಳು ಹೊರಗೆ ಬಿ ಸಮುದ್ರಕ್ಕೆಲ್ಲ ಬಿಡ್ತಾರೆ ಮತ್ತು ಅಲ್ಲಿ ಹತ್ತಿರವಿರುವವರಿಗೆ ಅದ್ರದ್ದು ವಾಯುಮಾಲಿನ್ಯದಿಂದ ಚರ್ಮ ರೋಗ ಬರುತ್ತದೆ ಅದರಲ್ಲಿ ಚರ್ಮದಲ್ಲಿ ಕೆಲವು ಬಗೆಯದ್ದು ಖಾಯಿಲೆಗಳು ಬರ್ತದೆ ಸ್ಕಿನ್ ಡಿಸೀಸು ಹಾಗೆಯೇ ಕೋರ ಕೋಟ್ಲೆ ಕೋರ ಕೋಟ್ಲೆ ಅದು ಬಂದ್ರೂ ಸಹ ಹಾಗೆನೇ ಎಲ್ಲ ಮಕ್ಕಳಿಗೂ ಹರಡಿ ಹರಡಿಸ್ತದೆ ಅದು ಅದು ಒಬ್ಬರಿಗೆ ಬಂದರೆ ಸುತ್ತಮುತ್ತ ಎಲ್ಲರಿಗೂ ಬರುತ್ತದೆ ಹಾಗೆಯೇ ಇಷ್ಟು ಬಗೆಯದ್ದೂ ಸಾಂಕ್ರಾಮಿಕ ಖಾಯಿಲೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ